ಚಿತ್ರಕಲೆ ಎಂಬುವುದು ಒಂದು ರೀತಿಯಾದ ಒಂದು ಸೊಗಸನ್ನು ಸಹ ನೀಡುತ್ತದೆ ಚಿತ್ರಕಲೆಯಿಂದ ನಾವು ಯಾ ಎಷ್ಟೆಲ್ಲ ಕಲೀತೀವಂತಂದರೆ ಈ ಒಂದು ಉಪಕರಣಗಳನ್ನು ಬಳಸದೆಯೇ ಸಹ ಒಂದು ಚಿತ್ರಗಳನ್ನು ಮಾಡ್ಬೋದು ಎಲ್ಲ ರೀತಿಯಾದ ಪೈಂಟಿಂಗ್ಗಳಾಗಿರ್ಬೋದು ಎಲ್ಲ ರೀತಿಯಾದ ವಸ್ತುಗಳನ್ನು ಸಾಕಷ್ಟು ರೀತಿಯಾಗಿ ಉಪಯೋಗಪಡಿಸ್ಕೊಳ್ಬೌದು ಯಾವ ರೀತಿಯಾಗಿ ಬಳಸ್ತೀವಿ ಯಾವ ರೀತಿಯಾಗಿ ಬರೀತೀವಿ ಅನ್ನೋದು ಸಹ ಒಂದು ರೀತಿಯಾದ ಒಂದು ಆಧುನಿಕತೆಯನ್ನು ನಮಗೆ ನೀಡ್ತಾ ಬರ್ತದೆ ಒಂದೊಂದು ವಸ್ತುಗಳನ್ನು ಚಿತ್ರ ನಾವು ಬಿಡಿಸ್ಬೇಕಾದ್ರೆ ಎಷ್ಟು ಕಠಿಣವಾಗಿರ್ತದೆ ಹಾಗೂ ಎಷ್ಟು ಕಷ್ಟವಾಗಿರ್ತದೆ ಅನ್ನೋದು ಸಹ ಮ್ಯಾಟರ್ ಆಗುತ್ತೆ ಇದೆಲ್ಲ ಒಂದು ರೀತಿಯಾಗಿ ಯೂಸ್ ಮಾಡಿಕೊಂಡು ಆ ರೀತಿಯಾದ ಸ್ಕೆಚ್ಗಳಲ್ಲಿ ಹಾಗೂ ಎಲ್ಲ ರೀತಿಯಾದ ಕಾರಣಗಳಲ್ಲೂ ಸಹ ನಾವು ಒಳ್ಳೆಯ ರೀತಿಯಾದ ಪೇಂಟಿಂಗಳನ್ನು ಮಾಡ್ಬೋದು ಈ ಒಂದು ಕಠಿಣ ಯಾವ್ದಾದ್ರೂ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾದರೆ ಅದನ್ನು ನಾವು ತಿದ್ಕೋಬೋದಾಗಿರ್ತದೆ ಅಂದ್ರೆ ಒಂದು ಚಿತ್ರಕಲೆ ಪೂರ್ಣಗೊಳಿಸುವ ಮೊದಲೇ ನಾವು ಅದನ್ನು ತಿದ್ದಿ ತೀಡಿ ರೀತಿಯಾಗಿ ಒಂದು ಮೋಲ್ಡ್ ಕೊಟ್ಕೋಬೋದು ಯಾವುದೇ ರೀತಿಯಾಗಿ ಸಹ ಯಾವುದೇ ಬೇರೆ ರೀತಿಯಾದ ಒಂದು ಕಾರ್ಣಗಳು ಇಲ್ದೇ ಸಹ ಅದನ್ನು ಸರಿ ಮಾಡ್ಕೋಬೋದಾಗಿದೆ ಹೇಗೆ ಅಂತಂದರೆ ನಾವೀಗ ತಪ್ಪು ತುಂಬ ತಪ್ಪು ಮಾಡ್ತಾ ಇದ್ವಿ ಅದೆಲ್ಲ ಮನೆಯಲ್ಲಿ ಸಹ ಡ್ರಾಯಿಂಗ್ ಕ್ಲಾಸುಗಳಲ್ಲಿ ಹಾಕಿರ್ಬೋದಾಗಿರ್ಬೋದು ಯಾವುದೇ ರೀತಿಯಾದ ಕ್ಲಾಸಸ್ಗಳಲ್ಲೂ ಸಹ ಹಾಕಿದ್ದರು ಎಲ್ಲ ರೀತಿಯಾಗಿಯೂ ಸಹ ನಾವು ಎಲ್ಲದ್ನೂ ಸರಿ ಮಾಡ್ಕೊಳ್ತ ಬಂದ್ವಿ ಆ ರೀತಿಯಾಗಿ ಸರಿ ಮಾಡಿಕೊಡ್ತಿರುವಂತಹ ಕಾರಣಗಳು ಮತ್ತು ಆಧುನಿಕ ವ್ಯವಸ್ಥೆಯ ಒಂದು ಉಪಕರಣಗಳನ್ನು ಸಹ ನಾವು ಬಳಸ್ಬೋದಾಗಿರ್ತದೆ ಇದೆಲ್ಲ ಬಳಸಿದ ನಂತರ ನಾವು ತಪ್ಪುಗಳನ್ನು ಸಹ ಸಾಕಷ್ಟು ತಪ್ಪುಗಳನ್ನು ಸಹ ತಿದ್ದಿ ತಿದ್ದಿಕೊಂಡು ಇಷ್ಟೆಲ್ಲ ಒಂದು ಮಟ್ಟದಲ್ಲಿ ಚಿತ್ರಕಲೆ ಆಗಿರ್ಬೋದು ಇದೆಲ್ಲ ಹಾಬಿಯಾಗಿ ಮಾಡಿ ನಮ್ಮ ಒಂದು ದುಡಿಮೆಗೂ ಸಹ ಇದು ಕಾರಣಗಳಾಗಿರ್ತದೆ ನಾವು ಚಿತ್ರಗಳು ಬಿಡಿಸ್ಬೇಕಾದ್ರೆ ಈ ಕಠಿಣವಾಗಿ ಒಂದು ಚಿತ್ರಕಾರನಿಗೆ ಕಠಿಣವಾಗಿರತಕ್ಕಂಥ ಚಿತ್ರ ಯಾವುದೂ ಇರೋದಿಲ್ಲ ಅಂತಂದರೆ ಒಂದು ಪರ್ಫೆಕ್ಟಾಗಿ ಕಲಿತ್ವಿ ಅಂತಂದರೆ ಎಲ್ಲದೂ ಈಸಿಯಾಗಿರ್ತದೆ ಈ ಈಸಿಯಾಗಿ ಇರತಕ್ಕಂತಹ ಒಂದು ಸುಲಭದ ಚಿತ್ರಗಳು ಸಹ ಬರೀಬೇಕು ಅಂತಂದ್ರೂ ಸಹ ಒಂದಿಷ್ಟು ಕಷ್ಟಗಳನ್ನಾಗಿ ಬರಿಬೇಕಾಗ್ತದೆ ಆ ಕಷ್ಟಗಳಲ್ಲಿ ಚಿತ್ರಗಳು ಸಹ ಆರಾಮಾಗಿ ಬರಿಬೋದು ಹೇಗಪ್ಪ ಅಂತಂದರೆ ಈಗೆಲ್ಲ ಟೈಮ್ ತೊಗೊಂಡು ಅರಾಮಾಗಿ ಏನು ಬೇಕಾರೂ ಮಾಡ್ಬೋದು ಅನ್ನೋ ಕಾರಣಗಳಿಂದ ಇವಕ್ಕೆಲ್ಲ ಉಪಕರಣಗಳು ಸಹ ನಾವು ನೋಡ್ತಾ ಹೋಗುತ್ತಾ ಇರ್ಬೋದು ಆ ಇದೆ ಇದೆಲ್ಲ ಕಾರಣಗಳು ಒಂದಿಷ್ಟು ಆಧುನಿಕತೆಗೆ ಒಂದಿಷ್ಟು ಕಾರಣಕರ್ತರಿಂದ ಹೊಂದಿಸಿಕೊಂಡು ಬರತಕ್ಕಂಥ ಒಂದು ತಿಳಿವಳಿಕೆಗಳಾಗಿರ್ಬೋದು ಹಾಗೂ ಕಠಿಣ ತಪ್ಪುಗಳು ಅಂತ ಹೇಳಿ ಸಹ ತಿಳ್ಕೋಬೋದು ಆ ಒಂದು ತಪ್ಪುಗಳು ಹೇಗೆ ತಿದ್ಕೊಳ್ತೀವಿ ಅನ್ನೋದು ಸಹ ಮುಖ್ಯ ಮ್ಯಾಟ್ರಾಗಿರ್ತದೆ ಆ ತಪ್ಪುಗಳು ಆಗಿರ್ಬೋದು ನಾವು ಏನು ಬರಿಸ್ತಾ ಇದ್ದೀವಿ ಏನು ಚಿತ್ರ ಬಿಡಿಸ್ತಾ ಇದ್ದೀವಿ ಅನ್ನೋದ್ರ ಮೂಲಕ ಆ ತಪ್ಪುಗಳು ತಿದ್ದಿಸ್ಕೋಬೋದು ಆ ರೀತಿ ಎಷ್ಟು ತಪ್ಪಾದ್ರೂ ಸಹ ಒಂದಿಷ್ಟು ಕಾರಣಗಳಿಂದ ಸರಿ ಮಾಡಿಕೊಂಡು ಹೋಗ್ತಾ ಇರ್ಬೋದು ಒಂದಿಷ್ಟು ಕಾರಣಗಳಾಗಿದೆ ಮತ್ತು ಆ ಚಿತ್ರಕಲೆಗೆ ಒಂದು ರೂಪ ಅಲಂಕಾರ ಎಲ್ಲ ರೀತಿಯಾದ ಕೊಡತಕ್ಕಂಥ ಒಂದು ಆಧುನಿಕತೆಯ ಒಂದು ರೀತಿಯಾಗಿದೆ ಎಂದು ತಿಳಿಸ್ಕೊಳ್ಬೋದು ಅಂತ ಹೇಳ್ಬೋದು